ಫಸ್ಟ್ ಡ್ಯಾನ್ಸ್ ಸ್ಟೈಲ್ ಯಾವ್ದಂದ್ರೆ ಭರತನಾಟ್ಯಮ್ ಭರತನಾಟ್ಯಮ್ ಇದು ಮೇನ್ ಏನಂದರೆ ತಮಿಳ್ ನಾಡಿನಲ್ಲಿ ಫೇಮಸ್ಸು ಇಲ್ಲಿ ಏನು ಏನು ಮಾಡ್ತಾರೆ ಅಂದರೆ ಸೀರೆಯಲ್ಲೇ ಹೊಲಿದಿರ್ತಾರೆ ಅದರ ಜೊತೆಗೆ ತಮಿಳ್ ನಾಡಲ್ಲಿ ಹೇಗೆ ವಧುಗಳು ರೆಡಿ ಆಗ್ತಾರೋ ಆ ಥರ ಅವ್ರು ರೆಡಿ ಆಗ್ತಾರೆ ಸೊಂಟದ ಡಾಬೇ ಆಗಲಿ ನೆಕ್ಕ್ಲೆಸ್ಸೇ ಆಗಲಿ ಮೂಗುತಿ ಆಗಲಿ ತಲೆ ಬಾ ಪಾಪ್ಟಿ ಬಟ್ಟೆ ಆಗಲಿ ಚಂದ್ರ ಚಕೋರ ಗೆಜ್ಜೆ ಎಲ್ಲನು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗ್ತಾರೆ ನೆಕ್ಸ್ಟ್ ಸ್ಟೈಲ್ ಅಂದರೆ ಕಥಕ್ ಕಥಕ್ಕೇನಂದರೆ ಲಾಂಗ್ ಸ್ಕರ್ಟ್ಸು ಲಾಂಗ್ ಉದ್ದವಾಗಿರೋ ಟಾಪ್ಸೇ ಆಗಲಿ ಹಾಕ್ಕೊಂಡು ಗೆಜ್ಜೆ ಹಾಕೊಂಡು ಫು ಫುಲ್ಲು ಲೈಕ್ ರೌಂಡ್ ಆದರೆ ಫುಲು ಚೆನ್ನಾಗಿ ಹರಡೋ ಥರ ಡ್ರೆಸ್ ಹಾಕ್ತಾರೆ ಆ ಮೂಗುತಿ ಆ ಮೂಗುತಿ ಮೈನ್ ಫೇಮಸ್ ಏನಂದರೆ ರಿಲಿಜನು ಜೈಪುರ್ ಲಕ್ನೋದಲ್ಲಿ ಬನಾರಸಿ ಸ್ಟೈಲಲ್ಲಿ ಇವರು ಡ್ಯಾನ್ಸ್ ಮಾಡೋದು ನೆಕ್ಸ್ಟ ತಗೊಂಡ್ರೆ ಕಥಕ್ಕಲಿ ಕಥಕ್ಕಲಿ ಅಂದರೆ ಹೇಗೆ ಅಂದರೆ ಮೇಸ್ ಮೇನ್ ಫೇಮಸ್ ಅಂದರೆ ಇದು ಕೇರಳದಲ್ಲಿ ಕೇರ್ಳದಲ್ಲಿ ಮೇನ್ ಫೇಮಸ್ ಅಂದ್ರೆ ಇದು ಏನು ಮಾಡ್ತಾರಂದರೆ ಮುಖಕ್ಕೆ ಪೈಂಟ್ ಹಾಕ್ಬಿಟ್ಟು ದ್ ರೆಡ್ ಲಿಪ್ಸ್ ಇರತ್ತೆ ರೆಡ್ ಕಲರ್ ಪೈಂಟ್ ಹೊಡಿತಾರೆ ಮುಖಕ್ಕೆ ಆಭರಣಗಳು ತುಂಬಿರತ್ತೆ ಒಂಥರ ದಪ್ಪಕ್ಕಿರ್ತಾರೆ ಫುಲ್ಲು ಶಿವ ರಾಮ ಮತ್ತು ಕೃಷ್ಣ ಆ ಥರ ಒಂದೇ ಕಾಸ್ಟ್ಯೂಮ್ಸಲ್ಲಿ ಆ ಪಾಟ್ಗಳನ್ನ ಮಾಡ್ತಾರೆ ಒಡಿಸ್ಸಿ ಒಡಿಸ್ಸಿ ಹೇಗೆ ಅಂದರೆ ಮೇನ್ ತಿಂಗ್ ಏನಂದರೆ ಇದು ಫೇಮಸ್ಸು ಒಡಿಸ್ಸಾದಲ್ಲಿ ಒಡಿಸ್ಸಾ ಕಾಸ್ಟ್ಯೂಮ್ಸ್ ಹೇಗೆ ಇರತ್ತೆ ಅಂದರೆ ಡಿಟೋ ಭರತನಾಟ್ಯಮ್ದಲ್ಲಿ ಯಾವ್ತರ ಮಾಡ್ತಾರೋ ಆ ಸ್ ಲೋಕಲ್ ಸಿಲ್ಕ್ ಸ್ಯಾರಿ ಪಟಾಸರಿ ಅಂತ ಒಂದು ಸ್ಯಾರಿ ಇರತ್ತೆ ಆ ಸ್ಯಾರಿಯಲ್ಲಿ ಹಾಕ್ಕೊಂಡು ಮೂಗುತಿ ಆಗ್ಲಿ ಕಪ್ಪಾ ಅಂತ ಇರತ್ತೆ ಅಸ ಅದನ್ನು ನೆಕ್ಲೇಸೆ ಆಗಲಿ ಆಂಬ್ಲೆಟು ಎಲ್ಲನು ಹಾಕ್ಬಿಟ್ಟು ತುಂಬ ಒಳ್ಳೆ ನವಿಲು ಥರ ಕುಣಿತಾರೆ ನೆಕ್ಸ್ಟು ಕೂಚಿಪೂಡಿ ಕೂಚಿಪೂಡಿ ಡಿಟೋ ಇದು ಸೇಮು ಭರತನಾಟ್ಯಮ್ ಡ್ರೆಸ್ ಥರಾನೇ ಇರತ್ತೆ ಆದರೆ ಸ್ವಲ್ಪ ಡ್ರೆಸ್ಸಿಂಗ್ ಹೇಗೆ ಸೀರೆ ಹೇಗೆ ಅಂದರೆ ಬೇರೆ ಥರ ಉಡ್ತಾರೆ ಇದರ ಜುವೆಲರಿ ಆಗಲಿ ಜುವೆಲರಿ ಹೇಗಿರುತ್ತೆ ಅಂದರೆ ಭರತನಾಟ್ಯಮಲ್ಲಿ ಯಾವ ಯಾವ ಜುವೆಲರಿ ಹಾಕ್ತರೊ ಆ ಥರನೇ ಹಾಕ್ತಾರೆ ನೆಕ್ಸ್ಟು ಅಂತ ತಗೊಂಡ್ರೆ ಮಣಿಪುರಿ ಮಣಿಪುರಿ ಹೇಗೆ ಅಂದರೆ ಹೇಗಿರುತ್ತೆ ಅಂದರೆ ಒಳ್ಳೆ ಗೊಂಬೆ ಥರ ಇರತ್ತೆ ಡ್ರೆಸ್ಸಿಂಗ್ ಸೆನ್ಸು ಆ ಗೊಂಬೆ ಏನಂದರೆ ಲಾಂಗು ಸ್ಟಿಫಡ್ ಸ್ಕ ಸ್ಕರ್ಟ್ಸ್ ಇರತ್ತೆ ಆ ಸ್ಕರ್ಟ್ಸಲ್ಲಿ ಹೇಗೆ ಅಂದರೆ ಬ್ಲೌಸ್ ಇನ್ ಒಂದು ವೇಲಲ್ಲಿ ಮುಖ ಮುಚ್ಚಿರ್ತಾರೆ ಆ್ಯಂಕ್ಲೆಟ್ ಹಾಕಿರ್ತಾರೆ ಗೆಜ್ಜೆ ಗೆಜ್ಜೆನೆ ಹಾಕಿರ್ತಾರೆ ಸ್ಕು ಜ್ಯುವೆಲರಿ ಹಾಕಿರ್ತಾರೆ ಫುಲ್ಲು ಸ್ ಹೇಗೆ ಅಂದರೆ ಫುಲು ಡಿಸೈನ್ ಮಾಡಿರೋ ಗೋಲ್ಡೆಡ್ ಗೋಲ್ಡಲ್ಲಿ ಟೈಪ್ ಹಾಕಿರ್ತಾರೆ ಮೋಹಿನಿ ಆಟ್ಟಂ ಅಂತ ಒಂದು ಇದೆ ಅದು ಡಿಟ್ಟೋ ಭರತನಾಟ್ಯಮ್ ಥರನೇ ಇದು ಕೇರಳದಲ್ಲಿ ಫೇಮಸ್ಸು ಕಥಕ್ಕಲಿ ಥರಾನೇ ಎಲ್ಲ ಸ್ಟೈಲ್ಸು ಇದರಲ್ಲಿ ಇನ್ಕ್ಲೂಡ್ ಆಗತ್ತೆ ಇಷ್ಟೂ ಡ್ಯಾನ್ಸಿಂಗ್ ಸ್ಟೈಲ್ಸ್ ಇರತ್ತೆ ನಮ್ಮ ಇಂಡ್ಯಾದಲ್ಲಿ